ಎಲ್ಲರಿಗು ನಮಸ್ಕಾರ ಸುದೀರ್ಘ ಇತಿಹಾಸ ಹೊಂದಿರೋದು ಈಗಲು ಆಚರಿಸುತ್ತಿರುವ ಸಾಂಸ್ಕೃತಿಕ ಸಂಪ್ರದಾಯಗಳು ನಮ್ಮ ಕುಟುಂಬದಲ್ಲಿ ಇವೆ ಮತ್ತು ಸಮಾಜದಲ್ಲಿ ಕೂಡ ಇವೆ ಯಾಕಂದರೆ ನಾವು ಯಾವುದೇ ಹಬ್ಬಗಳನ್ನ ಆಚರ್ಸ್ಬೇಕಾದರೆ ಅರ್ಥ ಸಹಿತ ಮಾಡೋದರಿಂದ ಮುಂದಿನ ಪೀಳಿಗೆಗೆ ಅದ ಒಂದು ಕೊಡುಗೆಯಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ಸಂಸ್ಕೃತಿ ಬೇರೆ ನಾವು ಮಾಡ್ತಾಯಿರೋ ರೀತಿನೇ ಬೇರೆ ನಾವು ಬದುಕ್ತಾ ಇರೋ ರೀತಿ ಬೇರೆ ಸಂಸ್ಕೃತಿ ಅನ್ನೋದು ಹೊರಗಡೆ ಸಿಗೋದಿಲ್ಲ ಮನೆಯಲ್ಲೇ ಸಿಗೋದರಿಂದ ಅದಕ್ಕೆ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ತಂದೆ ತಾಯಿ ಮೊದ್ಲೆ ಗುರುಗಳು ಆಮೇಲೆ ಮನೆಯಲ್ಲಿರೋ ಸದಸ್ಯರು ಆಮೇಲಿರೋ ಸಮಾಜ ಈ ಎಲ್ಲವನ್ನ ನೋಡಿದಾಗ ಮನುಷ್ಯ ಎಲ್ಲರಿಂದ ಎಲ್ಲನು ಕಲಿತಾನೆ ಆದರೆ ಕೆಲವೊಂದು ಸಂಪ್ರದಾಯಗಳಿಗೆ ಅಂಟ್ಕೊಂಡು ಮೂಢ ತನ ಬೆಳೆಸ್ತಾ ಇರ್ತೀವಿ ಹಬ್ಬಯೇ ಇರ್ಬೋದು ಮದುವೆ ಇರ್ಬೋದು ಇದು ಏನೇ ಇರ್ಬೋದು ಅದಕ್ಕೆ ಅಂತ ಮೂಢ ಸಂಪ್ರದಾಯಗಳನ್ನ ಬೆಳ್ಸೊ ಬದಲು ಅರ್ಥಪೂರ್ಣವಾದವು ಇವ್ನಾ ಸಂಪ್ರದಾಯಗಳನ್ನ ನಾವು ಅಳವಡ್ಸ್ಕೊಬೇಕು ಸಂಪ್ರದಾಯ ಸಂಪ್ರದಾಯ ಅಂತ ನಾವು ಸುಮ್ಮನೆ ಅದ್ರಲ್ಲಿಂದ ಬೆನ್ನು ಹತ್ತಿ ಕಣ್ಣು ಮುಚ್ಕೊಂಡು ಹೋಗೋದಕ್ಕಿಂತ ಕಣ್ಣು ತೆರೆಯೋ ಕೆಲಸ ಅಂದರೆ ಜ್ಞಾನ ಸಹಿತವಾಗಿ ಮಾಡೋದನ್ನ ನಮ್ಗೆ ಹಿಂದೆ ಬಸವಾದಿ ಶರಣರು ಬಸವಾದಿ ಶರಣರ ವಚನಗಳು ಅವು ಇತಿಹಾಸನು ಇದೆ ಅದು ಭೂತಕಾಲ ಭವಿಷ್ಯಕಾಲ ವರ್ತಮಾನಕಾಲ ತ್ರಿಕಾಲದಲ್ಲಿ ಇರುವ ಸತ್ಯ ಅಂದರೆ ವಚನಗಳು ಆ ವಚನಗಳ ಪ್ರಕಾರ ನಾವು ಮನೆಯಲ್ಲೇ ಹಬ್ಬಗಳನ್ನ ಆಚರಿಸಬೇಕು ಶರಣರ ಜಯಂತಿಗಳನ್ನು ಆಚರಿಸಬೇಕು ಶರಣರ ಜಯಂತಿ ಆಚರ್ಸುವಾಗ ಅವ್ರ ಬದುಕನ್ನು ನೋಡಬೇಕು ಅವ್ರು ಕೊಟ್ಟಿದ ಸಂದೇಶಗಳನ್ನ ಆದೇಶಗಳನ್ನ ನಾವು ಪಾಲನೆ ಮಾಡಬೇಕು ಆ ರೀತಿಯ ಹಬ್ಬಗಳನ್ನು ಆಚರ್ಸ್ದಾಗ ಸಾರ್ಥಕವಾಗುತ್ತೆ ಅದಕ್ಕೆ ನಾವು ಹಬ್ಬಗಳು ಅಂತಂದರೆ ಸುಮ್ಮನೆ ನಾವು ಉಂಡು ಉಟ್ಟು ಹೋಗೋದಲ್ಲ ಒಂದೊಂದು ಹಬ್ಬದಿಂದ ಒಂದೊಂದು ಸಂಸ್ಕೃತಿಯನ್ನ ನಾವು ಬೆಳ್ಸ್ಕೊಬೇಕು ಅಂತೇಳಿ ಹೇಳಕ್ಕೆ ಇಷ್ಟ ಪಡ್ತೀನಿ ಅಲ್ಲ ಅಂತಂದರೆ ಸುಮ್ಮನೆ ನಾವು ಊಟ ಮಾಡದು ಸಮಯ ವ್ಯರ್ಥ ಮಾಡ್ತಾಯಿರ್ತೀವಿ ಊಟ ಮಾಡೆ ಹಬ್ಬ ಮಾಡಿ ಮದುವೆ ಮಾ ಮದುವೆ ಮನೆಯಲ್ಲಿ ಏನು ಇರ್ತದಂತಂದರೆ ನಾವೆಲ್ಲ ಇಲ್ಲಿ ಬಸವ ತತ್ವದ ಒಂದು ಸಂದೇಶ ನಾವು ಬಿತ್ತಬೇಕು ಅಂತಂತಂದಾಗ ಆಚರಣೆ ಇಲ್ದೆ ನಾವು ಹೇಳಕಾಗಲ್ಲ ನಾವು ಬಾಯಿಂದ ಹೇಳಿದ್ರೆ ಸಾಲ್ದು ಶರಣರ ಆಚರ್ಣೆಗೆ ಬಹಳ ಬಹಳ ಮಹತ್ವ ಕೊಟ್ರ ಅದಕ್ಕೆ ಆಚರಣೆ ಇರ್ಬೋದು ಹಬ್ಬದ ಆಚರಣೆ ಇರ್ಬೋದು ಮದುವೆ ಇರ್ಬೋದು ಮಾತಿರ್ಬೋದು ನಡೆನುಡಿ ಇರ್ಬೋದು ಏನೇ ಇರ್ಬೋದು ಈ ರೀತಿ ನಾವು ವಚನಗಳನ್ನ ಜೀವನದಲ್ಲೇ ಅಳ್ವಡ್ಸ್ಕೊಬೇಕು ಈಗ ಮದುವೆ ಅಂತ ಮಾಡ್ತೀವಿ ಎಲ್ಲರು ಅಕ್ಷತೆಯ ಅಕ್ಷತೆ ಅಂತೇಳಿ ಎಷ್ಟೊಂದು ಅರ್ಧರ್ಧ ಚೀಲಗಟ್ಲೆ ಅಕ್ಕಿಯನ್ನು ಚೆಲ್ತಾರೆ ಚೆಲ್ಲಿ ಏನು ಮಾಡ್ತಾರಂದರೆ ಮತ್ತು ಅವ್ನ ಬೂಟ್ಕಾಲಿಂದಲ್ಲ ತುಳ್ದು ವೇಸ್ಟ್ ಮಾಡಿ ಅದನ್ನ ಏನು ಮಾಡ್ತಾರಂತಂದರೆ ಬೇರೆಯವ್ರಿಗಗೆ ಕೆಲ್ಸ್ದವ್ರಿಗೆ ಕೊಡ್ತಾರೆ ಆಮೇಲೆ ನಾವೇನು ಮಾಡ್ತೀವಿ ಅದಕ್ಕೊಂದು ಅವಮಾನ ಮಾಡ್ಬಿಡ್ತೀವಿ ಅವಮಾನ ಮಾಡೋದರಿಂದ ಏನಾಗ್ತದೆ ಅನ್ನಕ್ಕೆ ಅನ್ನ ಅಂದರೆ ಪ್ರಸಾದ ಅನ್ನನೇ ದೇವರು ಅಂತ ನಾವು ಹೇಳ್ತೀವಿ ಆ ರೀತಿ ಅನ್ನಕ್ಕೆ ನಾವು ಪ ಅವಮಾನ ಮಾಡೋದಕ್ಕಿಂತ ಅನ್ನವನ್ನ ಚೆಲ್ಲಾರ್ದಂಗ ಹೂಗಳು ಹಾಕಿ ನಾವು ಮದುವೆ ಮಾಡೊದರಿಂದ ಏನಾಗ್ತದಂತಂದರೆ ಆ ಹೂಗಳು ಒಂದಿಂದಿಂದ ಹೇಗೋ ಬಾಡಿ ಹೋಗ್ತವೆ ಹೇಗೋ ಒಣಗಿ ಹೋಗ್ತವೆ ಅವನ್ನೆ ಬಳಸಿ ನಾವು ಮದುವೆ ಮಾಡೊದರಿಂದ ಹೂಗಳು ಸಾರ್ಥಕ ಆಗ್ತವ ಅಕ್ಕಿಗಳು ಅಕ್ಕಿನೂ ಉಳಿತಾವ ಅದರಿಂದ ಒಳ್ಳೆಯ ಒಂದು ಆಚರಣೆ ಒಂದು ಸಂಪ್ರದಾಯ ನಾವು ಹೊಸ ಮ್ ಯುವ ಜನರಿಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕವ ಮದುವೆಗಳನ್ನ ಮಾಡುವಾಗ ಅಥ್ವ ಸುಮ್ಮನೆ ಅರ್ಥ ಇಲ್ಲದ ನಿಯಮಗಳನ್ನ ಮಾಡುವಾಗ ನಾವು ಸುಸ್ತಾಗ್ತೀವಿ ಕೆಲವರಂತೂ ಈಗ ಅರ್ಥ ಇಲ್ಲದ ವ್ರತಗಳನ್ನ ಹಿಡಿದಿರ್ತಾರೆ ಏನಂದರೆ ಅದು ನಮ್ಮ ಸಂಪ್ರದಾಯ ಅದು ನಮ್ಮ ಸಂಪ್ರದಾಯ ಹಿರಿಯರು ಹೀಗೇ ಮಾಡಿದರು ಅಂತ ತಿಳ್ಕೊಂಡು ತಾತ ನೆಟ್ ಗಿಡಕ್ಕ ಉರ್ಳಾಕ್ಕು ಅಂತ್ ಹೇಳ್ತಾರಲ್ಲ ಆ ರೀತಿ ಕಷ್ಟಾದರು ಕೂಡ ಅವ ಆ ಸಂಪ್ರದಾಯವನ್ನು ಬಿಡದೇ ಆಚರ್ಸ್ತಾರ ಅದನ್ನ ನಾವು ತಿಳ್ದೋರು ವಿಚಾರವಂತರು ಅಂತ ತಿಳ್ಕೊಂಡು ಶರಣರು ಕೊಟ್ಟ ವಿಚಾರಧಾರೆಯನ್ನ ನಮ್ಮ ಜೀವನ್ದಲ್ಲಿ ಅಳ್ವಡ್ಸ್ಕೊಂಡ್ವಿ ಅಂತಂದರೆ ಖಂಡಿತ ನಾವು ಒಳ್ಳೆಯ ಆಚರಣೆ ಮಾಡಿದರೆ ನಮ್ಗೆ ಒಂದು ರೀತಿ ತೃಪ್ತಿಯಿರ್ತದೆ ಯಾವುದೇ ಪದಾರ್ಥಗಳನ್ನ ವೇಸ್ಟ್ ಮಾಡ್ಲಾರದೆ ಆಡಂಬರ ಮಾಡ್ಲಾರದೆ ಸಹಜವಾಗಿ ಪ್ರಕೃತಿದತ್ತವಾಗಿ ಎಲ್ಲರನ್ನು ಕೂಡ ಸಹಜದಿಂದ ಪ್ರೀತಿಯಿಂದ ಬಂದು ಬಳಗ ಎಲ್ಲರ್ನ ಕರ್ರಿ ನಾವು ಮದುವೆ ಮಾಡಿದ್ವಿ ಅಂತಂದರೆ ಅದೊಂದು ಒಂದು ಮಾದರಿಯಾಗ್ತದೆ ಹೊರೆತು ಅದನ್ನ ನಾವು ಏನು ನಿರಾಡಂಬರೈತೆ ಅಲ್ಲಿ ಏನಿಲ್ಲ ಬಿಡುದು ಎಲ್ಲಾ ಸಪ್ಪೆ ಸಪ್ಪೆ ಅನಿಸ್ತದಂತ ಜನ ತಿಳ್ಕೊಳ್ತಾರ ಆದರೆ ವಚನಗಳ ಮೂಲಕ ನಾವು ಮದುವೆ ಮಾಡೋದರಿಂದ ಅವರು ಪ್ರತಿಜ್ಞೆ ಮಾಡುವಾಗ ಕೂಡ ವಚನಗಳನ್ನ ಹೇಳೋದರಿಂದ ಅವರು ವಚನ ಬದ್ಧರಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ಮದುವೆ ಅನ್ನೋದು ಕೇವಲ ಒಂದು ಎರಡು ದೇಹಗಳ ಜೋಡಿಸುದಂತಲ್ಲ ಆತ್ಮಗಳ ಮಿಲನ ಆಗಬೇಕಲ್ಲಿ ಆ ರೀತಿ ಮಾಡಬೇಕು ಅಂತಂದರೆ ನಾವು ಅರ್ಥಪೂರ್ಣವಾದ ವಚನಗಳನ್ನ ಅವ್ರ್ಗೆ ತಿಳಿಸಿ ಪ್ರತಿಜ್ಞೆ ಮಾಡಿ ನೋಡ್ರೀ ಶರಣರು ಇಂಥದಕ್ಕೆ ವಚನ ಬರ್ದಿಲ್ಲ ಅಂತಿಲ್ಲ ಎಲ್ಲದುಕ್ಕು ಬರ್ದಿದಾರೆ ಹೌದಾ ಅದಕ್ಕೆ ಆ ವಚನಗಳನ್ನ ಇಟ್ಕೊಂಡೇ ಆವಾಗ ಮಧುಮಕ್ಕಳಿಗೆ ಒಂದಿಷ್ಟು ಪ್ರತಿಜ್ಞೆ ಮಾಡ್ಸಿ ವಚನದಿಂದನೆ ಹಾಡಿ ವಿಭೂತಿ ರುದ್ರಾಕ್ಷಿ ಮಂತ್ರ ಗುರು ಲಿಂಗ ಜಂಗಮ ಸಾಕ್ಷಿಯಾಗಿ ನಾವು ಮದುವೆ ಮಾಡ್ದಾಗ ಅದು ಕೂಡ ಸಾರ್ಥಕತೆಯನ್ನು ಪಡ್ಕೊಂತದ ಈ ಶರಣ ಜಯಂತಿ ಆಚರ್ಸುವಾಗ ಕೂಡ ಅದೇ ರೀತಿ ಅವರು ಬರ್ದ ವಚನಗಳನ್ನ ನಮ್ಗೆ ಸಂದೇಶ ಆದೇಶ ಅಂತ ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ತಕ್ಕಂಥದ್ದನ್ನ ನಮ್ಮ ಮಕ್ಕಳಿಗೆ ನಾವು ಆಚರಣೆ ಮಾಡ್ಡಗೇ ಗೊತ್ತಾಗ್ತದೆ ಹೊರ್ತು ಬರೇ ಹೇಳಿದ್ವಿ ಯಾವ ಮಕ್ಕಳು ಮಾಡೋದಿಲ್ಲ ಆದರೆ ಜ್ ಕುಟುಂಬ ಸಹಿತವಾಗಿ ಒಂದು ಪ್ರಾರ್ಥನೆ ಈ ಸಂಪ್ರದಾಯ ನಾವು ಬೆಳ್ಸ್ಕೊಬೇಕು ಇದರಲ್ಲಿ ಸಂಸ್ಕೃತಿನೂ ಇದೆ ಮತ್ತು ಸಂಸ್ಕಾರನೂ ಇದೆ ಅದಕ್ಕೆ ಧರ್ಮ ಸಂಸ್ಕಾರಕ್ಕೆ ಕೊಟ್ಟಾಗ ಸಂಸ್ಕೃತಿನೂ ಬೆಳಿತದೆ ಸಂಸ್ಕಾರನು ಬೆಳಿತದೆ ಆದರೆ ನಮ್ಮದು ಬಿಟ್ಟು ನಾವು ಬೇರೆದನ ಅಳ್ವಡ್ಸ್ಕೊಣೊದರಿಂದ ಏನಾಗ್ಯದನ್ ನಮ್ಮ ಸಂಸ್ಕೃತಿ ಹಾಳಾಗ್ತಾಯಿದೆ ನಾವು ಕೆಲವ್ರು ಅಂತಾರೆ ವಿದೇಶಿಗರು ನೋಡಿ ನಮ್ಮ ಭಾರತದ ಸಂಸ್ಕೃತಿ ಹಾಳಾಯ್ತು ಅಂತ ಆದರೆ ವಿದೇಶಿಯರು ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಒಂದು ಸಂಪ್ರದಾಯ ಅರ್ಥಪೂರ್ಣ ಇರ್ತಕ್ಕಂಥ ವೈಜ್ಞಾನಿಕವಾಗಿ ಇರ್ತಕ್ಕಂಥವು ಕೆಲವು ವಿಚಾರಗಳನ್ನ ಅವರು ಒಪ್ಪಿ ಅವರು ತಮ್ಮ ಜೀವನ್ದಲ್ಲ ಅಳ್ವಡ್ಸ್ಕೊವಾಗ ನಮಗೆ ಹೆಮ್ಮೆ ಅನಿಸ್ತದ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅತಿಥಿ ದೇವೋಭವ ಪಿತೃ ದೇವೋಭವ ಮಾತೃ ದೇವೋಭವ ಆಚಾರ್ಯ ದೇವೋಭವ ಈಗ ಎಲ್ಲಾ ಅತಿಥಿಗಳನ್ನು ಕೂಡ ನಾವು ದೇವರು ಅಂತ ಅನ್ಕೊಂಡ್ವಿ ಅಂತಂದರೆ ಯಾರು ಹೊರೆ ಆಗಲ್ಲ ಆದರೆ ಹೊರೆ ಆಗ್ಲಾರ್ದಂಗೆ ಇರ್ತಕ್ಕಂಥ ಸ್ವಭಾವ ಕೂಡ ಅತಿಥಿಗಳ್ದಾಗಿರ್ಬೇಕು ಈ ರೀತಿ ನಾವು ಅತಿಥಿಗಳನ್ನ ಕೂಡ ಒಂದು ಅರ್ಥಪೂರ್ಣವಾದ ಸ್ವಾಗತದಿಂದ ನಾವು ಮನೆಗೆ ಕರೀತಿವಿ ಈ ನಾವು ಮಾಡಬೇಕಾದ ಎಲ್ಲವನ್ನು ಅಯ್ಯೋ ಯಾಕಾದರೂ ಬಂದರು ಅಂತ ಬೈಕೊಂಡು ಮಾಡೋದಕ್ಕಿಂತ ನಮಗೆ ಏನು ಆಗ್ತದೋ ಅದು ಅಥವ ಬಂದರು ಅಂತ ಸಾಲ ಮಾಡೇ ಅತಿಥಿಗಳನ್ನ ಸತ್ಕಾರ ಮಾಡದ್ರಲ್ಲೇ ಸಾಲ ತಂದೊವರಿಗೆ ಉಪಚಾರ ಮಾಡೋ ಅಗತ್ಯ ಇಲ್ಲ ನಮ್ಮನೆಯಲ್ಲಿ ಏನದನೋ ಅದನ್ನೆ ಕೊಡಬೇಕು ಈಗ ಮದುವೆಗಳಲ್ಲಿ ಗಿಫ್ಟ್ ಕೊಡ್ಬೇಕಂತನೇ ಎಷ್ಟೊಂದುಕ್ಕು ಖರ್ಚು ಮಾಡಿ ಮಾಡ್ತೀವಿ ಈಗ ಮದ್ವೆಗಳು ಮಾಡೋರ್ನು ಮೂರು ಮೂರು ಸ್ವೀಟ್ಗಳನ್ನ ಮಾಡಿಸಿ ಕಾಂಪಿಟೇಷನ್ ಅದ್ರಲ್ಲೂ ಅವ್ರು ಹಂಗೆ ಮಾಡಿದರೂ ನಾವು ಹಿಂಗೆ ಮಾಡೋ ಅವ್ರ್ಕಿಂತ ಚೆನ್ನಾಗೊ ಮಾಡ್ಬೇಕು ಅವ್ರ್ಕಿಂತ ಚನ್ ಗಳ್ಸಿದ್ದೆಲ್ಲ ಮದುವೆಗೆ ಆಗ್ತದೆ ಹೊರ್ತು ಮದುವೆ ಆದ್ಮೇಲೆ ಅಪ್ಪ ಏನು ಕೊಡ್ತಾನ ಮಗನಿಗೊಂದು ಸಾಲದ ಪತ್ರ ಕೊಡ್ತಾನ ನಿನ್ನ ಮದ್ವೆಗೆ ಇಷ್ಟು ಸಾಲ ಆಗ್ಯದ ನೀನೇ ತೀರ್ಸ್ಬೇಕು ಅಂತ ಈ ಗಿಫ್ಟ್ ಕೊಡ್ತಾನ ಅಂತ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಂತ ಒಂದು ಆಡಂಬರದ ಸಂಪ್ರದಾಯಗಳು ನಮ್ಮಲ್ಲಿಲ್ಲ ಅದಕ್ಕೆ ಹಬ್ಬಗಳಿರ್ಬೋದು ಮತ್ತು ಮದುವೆಗಳಿರ್ಬೋದು ಈ ಒಂದು ಬಸವ ತತ್ವದ ಪ್ರಕಾರ ಜನ್ರಿಗೆ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಇದು ವಿಶೇಷವಾಗಿ ಇರೋದರಿಂದ ನಮ್ಮದೇ ಆದ ಒಂದು ಸಂಪ್ರದಾಯವನ್ನ ರೂಢಿಗೆ ತಂದಿದಿ ಮಕ್ಳಿಗದು ಅರ್ಥ ಆಗ್ತದೆ ಯಾಕಂದರೆ ಸಂಸ್ಕೃತ ಮಂತ್ರ ಹೇಳದು ಮದುವೆ ಮಾಡದಿಂದ ಯಾರಿಗೂ ಅರ್ಥ ಆಗೊದಿಲ್ಲ ಅದೇ ಕನ್ನಡದಲ್ಲೆ ವಚನಗಳಿರೋದಿಂದ ತಾವು ಏನು ಪ್ರತಿಜ್ಞೆ ಮಾಡೀವನ್ನೋದ್ನು ಗೊತ್ತಿರ್ತದೆ ಮಾಡೋರ್ಗು ಮಾಡ್ಸೋರ್ಗು ಅದು ಅರ್ಥ ಗೊತ್ತಾದಾಗದು ಸಾರ್ಥಕತೆ ಆಗ್ತದೆ ಹೊರ್ತು ಇಲ್ಲಂತಂದರೆ ಸಾರ್ಥಕತೆ ಆಗೋದಿಲ್ಲ ಯಾಕಂತಂದರೆ ಮದುವೆ ಅನ್ನೋದು ಒಂದು ದಿವ್ಸದ್ದಲ್ಲ ಜೀವನ ಪರ್ಯಂತ ಇರುವಂಥದ್ದು ಅದಕ್ಕೆ ಒಂದು ಒಳ್ಳೆಯ ಪ್ರತಿಜ್ಞೆಗಳನ್ನ ಮಾಡದೆ ಪ್ರತಿಜ್ಞೆ ಬದ್ದರಾದಾಗ ಜೀವನ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆತ್ತದ ಒಬ್ರನ್ನ ಒಬ್ಬರನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಬದ್ಕೋದನ್ನ ಈ ವಚನ ಸಾಹಿತ್ಯದಿಂದ ನಾವು ಕಲ್ಕೊಳಿಕೆ ಸಾಧ್ಯ ಅದು ಅದಕ್ಕೆ ಅಂತ ಸಂಪ್ರದಾಯ ನಾವು ಮಾಡ್ತಿವಿ ಹಬ್ಬಗಳನ್ನು ಅಷ್ಟೆ ಮದುವೆಗಳನ್ನು ಅಷ್ಟೆ ಆ ರೀತಿ ಒಂದು ಸಮಯದ್ ಪ್ರಕಾರ ಆಯಾ ಕಾಲ್ದಲ್ಲಿ ನಾವು ಆಚರಿಸಿ ಮಕ್ಕಳಿಗೂ ಕೂಡ ಇದರಿಂದ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಸಾಧ್ಯ ಸಂಸ್ಕೃತಿ ಯಾ ಯುನಿವರ್ಸಿಟಿಯಾಗಿರಲ್ಲ ಯಾವ ಸ್ಕೂಲಲ್ಲೂ ಇರಲ್ಲ ಕಾಲೇಜಲ್ಲಿ ಇರಲ್ಲ ಅದಕ್ಕೆ ಮನೇನೆ ಒಂದು ಯುನಿವರ್ಸಿಟಿಯಾಗಿ ಸಂಸ್ಕೃತಿಯನ್ನ ನಾವು ಮಕ್ಕಳಿಗೆ ಬಂದೋರ್ಗೆ ಹೆಂಗೆ ಮಾತಾಡಿ ಬಸ್ವಣ್ಣರು ಹೇಳ್ತರೆ ಏನು ಬಂದೀರಿ ಎಂದರೆ ಮೈಸಿರಿ ಆರಿ ಹೋವುದೇ ಮನೆಗೆ ಬಂದೋರಿಗೆ ಬನ್ನಿ ಅಂತ ನಾವು ಕರ್ದ್ರ ನಮ್ಮನ್ಸ ಯಾ ನಮ್ಮ ಮನೇನ ತಗ್ ಬೀಳ್ತದ ಬಂದ್ರೆ ಮಾತ್ರ ನಿಮ್ಮ ಸಿರಿತನ ಹಾಳಾಗ್ತದೆ ಅವ್ ಏನು ಕೊಡ್ಬ್ಯಾಡ್ರಿ ಒಂದು ಲೋಟ ನೀರು ಕೊಟ್ರೆ ಸಾಕು ಅವ್ರ್ನ ಪ್ರೀತಿಯಿಂದ ಮಾತಾಡ್ಸೊ ಒಂದು ಅತಿಥಿಗಳನ್ನ ಹೇಗೆ ಕರಿಬೇಕು ಅನ್ನೋದನ್ನು ಕೂಡ ನಾವು ಕುಟುಂಬ್ದಲ್ಲೆ ಅಳ್ವಡ್ಸ್ಕೊಬೇಕು ಅದಕ್ಕೆ ಮನೆಯಾಗಲಿ ಮಾತಾಗಲಿ ನಾವು ಇನ್ನೊಬ್ರಿಗೆ ಮಾದರಿಯಾಗಬೇಕಂತ ಹೇಳ್ತಾ ನನ್ನ ಎರಡು ಮಾತು ಮುಗ್ಸ್ತೇನೆ ಶರಣಾರ್ಥಿ ತಗೊರಪ್ಪ